ನಾನು ಬಹಳ ಜನ ಅಡಿಗೆ ಮಾಡ್ಬೇಕಾಗಿ ಬಂದಾಗ ನಂಗೆ ಬಹಳ ಜನಕ್ಕೆ ಅಡ್ಗೆ ಮಾಡಿದಿನಿ ನಾನು ಅವಾಗ ನಾನು ಯಾವ ಯಾವ ವಿಧಾನ ಅಂದರೆ ಫಸ್ಟು ನೀರು ಕಾಯಿಸ್ಕೋಳೊದು ಎಲ್ಲಾದುಕ್ಕು ಬಿಸಿ ನೀರು ಬೇಕು ಅದಕ್ಕೆ ಫಸ್ಟು ನೀರು ಕಿಡ್ತಿ ಕಾಯಿಸೋದಕಿಡ್ತೀನಿ ಆಮೇಲೆ ಸಪ್ರೇಟಾಗಿ ಏನು ಬೆಳ್ಳುಳ್ಳಿ ಬೇಕಾ ಈರುಳ್ಳಿ ಬೇಕಾ ಅದನ್ನೆಲ್ಲಾ ನಾನು ಸಪ್ರೇಟ್ ಸಪ್ರೇಟಾಗಿ ರಾತ್ರಿನೇ ರೆಡಿ ಮಾಡಿಟ್ಕೊಂತೀನಿ ಅದುನ್ನೆಲ್ಲಾ ನಾನು ಸಪ್ರೇಟ್ ಸಪ್ರೇಟ್ ಎಲ್ಲಾನೂ ರುಬ್ಬಿ ಫ್ರಿಜ್ಜಲ್ಲಿ ಜಾಗ ಇದ್ರೆ ಫ್ರಿಜ್ಜಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮಾಡಿಟ್ಕೊಂತೀನಿ ಈರುಳ್ಳಿ ಮಾತ್ರ ಬಿಡಿಸಿಟ್ಕೊಂತೀನಿ ಇನ್ನು ಮಿಕ್ಕಿದ ತರಕಾರಿಗಳ್ನೆಲ್ಲಾ ಹೆಚ್ಚು ರೆಡಿ ಮಾಡಿ ಇಟ್ಕೊಂತಿನಿ ಬು ನಾನ್ ವೆಜ್ ಆದರೆದ್ರೆ ಕೋಳಿ ಚಿಕನ್ ಎಲ್ಲನ್ನೂ ಬೆಳಗ್ಗೆ ತಂದುಕೊಡ್ತಾರೆ ಅದಕ್ಕೆ ಏನೇನು ಬೇಕೋ ಪೇಸ್ಟ್ಗಳು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಪುದೀನಾ ಅವುನ್ನೆಲ್ಲಾನು ಬಿಡಿಸಿ ರೆಡಿ ಮಾಡಿಟ್ಕೊಂತೀನಿ ಈರುಳ್ಳಿ ಅವುನ್ನೆಲ್ಲಾ ಬಿಡಿಸಿ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿರ್ತಿನಿ ಆಮೇಲೆ ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟ್ ಕಾಯೋಕಿಡೋದು ಬಿಸಿ ನೀರು ಆಮೇಲೆ ಫಸ್ಟ್ ಚಿತ್ರನ್ನ ಅಂತದಕೆಲ್ಲಾ ಆದರೆ ಗೊಜ್ಜು ಮಾಡಿ ಮಾಡಿಟ್ಕೊತೀನಿ ಪುಳಿಯೋಗರೆ ಗೊಜ್ಜು ಬೇಕು ಅಂತದರೆ ನಾನು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡಿರ್ತಿನಿ ಅವ ನಾನ್ ವೆಜ್ ಆದರೆ ಎಲ್ಲಾ ಬೆಳಗ್ಗೆ ಮಾಡಬೇಕು ಬೆಳಗ್ಗೆ ರೆಡಿ ಮಾಡ್ಕೊಂತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟು ಒಬ್ಬಟ್ಟು ಅಂತದೆಲ್ಲಾ ಮಾಡಬೇಕು ಅಂತಂದರೆ ರಾತ್ರಿ ಹೂರಣ ಎಲ್ಲಾ ಮಾಡಿ ರೆಡಿ ಮಾಡಿಟ್ಕೊಂಡಿರ್ತೀವಿ ಅಪ ಫಸ್ಟು ಎದ್ದಿದ ತಕ್ಷಣ ವಡೆ ಮಾಡಬೇಕು ಅಂದರೆ ಕಡಲೆಬೇಳೆ ನೆನೆಸ್ತೀನಿ ಇದಕ್ಕೆ ಹೆಸರು ಬೇಳೆ ನೆನೆ ಕೋಸಂಬರಿಗೆ ಹೆಸರುಬೇಳೆ ಅದೆಲ್ಲಾ ನೆನೆಸಿ ನೆನ್ಸುವಂಥ ಪದಾರ್ಥಗಳ್ನ ನೆನೆಸಿಟ್ಕೊಂಬಿಡ್ತಿವಿ ಆಮೇಲೆ ಕಡಲೆಕಾಳು ಅಂಥದೆಲ್ಲಾ ಇದ್ದರೆ ಫಸ್ಟು ಕುಕ್ಕರ್ಗಾಕಿ ಬೇಯಿಸಿ ಇಟ್ಕೊಂಬಿಡ್ತೀವಿ ಆಮೇಲೆ ರುಬ್ಬೊ ಕೆಲಸಗಳು ಮಸಾಲೆ ರುಬ್ಬೋದು ಅವನೆಲ್ಲಾ ನಾನು ಫಸ್ಟ್ ಮಾಡಿಕೊಂಡು ಸ್ಟೌವ್ ಖಾಲಿ ಇರುವಾಗ ಅನ್ನ ಅಂಥದನ್ನ ಅನ್ನನ ಎಲ್ಲಾ ಫಸ್ಟ್ ಮಾಡಿಟ್ಬಿಡ್ತಿವಿ ಚಪಾತಿ ಹಿಟ್ಟು ಅದಂತದೆಲ್ಲಾ ಕಲಸಿಟ್ಕೊಬೇಕು ಅಂದರೆ ಪೂರಿ ಅಂಥದೆಲ್ಲಾ ಬೇಕಾದಾಗ ಅದನ್ನೆಲ್ಲಾ ಕಲಸಿ ಪಕ್ಕಕಿಡ್ಕೊಂಬಿಡ್ತೀವಿ ಆಮೇಲೆ ಫಸ್ಟು ವಡೆಗೆ ರೆಡಿ ಮಾಡಿಕೊಂತೀವಿ ಅಮೇಲೆ ಕೋಸಂಬ್ರಿಗೆ ರೆಡಿ ಮಾಡಿಡ್ತೀವಿ ಆಮೇಲೆ ಬೇರೆ ಪಲ್ಯಗಳು ಅದನ್ನೆಲ್ಲಾ ಒಗ್ಗರಣೆ ಹಾಕಿ ಪಕ್ಕಕ್ಕೆ ಇಟ್ಬಿಟ್ಟು ಲಾಸ್ಟಲ್ಲಿ ನಾವು ಇದೇನಿದೆ ಒಬ್ಬಟ್ಟು ಮಾಡಬೇಕು ಅಂದರೆ ಒಬ್ಬಟ್ಟಾಗಲಿ ನಾನ್ ವೆಜ್ಗಾದ್ರೆ ಮುದ್ದೆ ಅಂತದೆಲ್ಲಾ ಕೊನೆಯದಾಗಿ ಮಾಡ್ತೀವಿ ಫಸ್ಟು ಎಲ್ಲಾನನನು ಅಡ್ಗೆಗಳುಗುನು ಎಷ್ಟೇಷ್ಟು ಬೇಗ ಆಗುತ್ತೆ ಅಂತ ಹೇಳಕಾಗಲ್ಲ ಅಷ್ಟು ಬೇಗ ನಾವು ಎಲ್ಲಾ ರೆಡಿ ಮಾಡಿಟ್ಕೊಂಡರೆ ಬೇಗ ಬೇಗ ಬೇಗ ಮಾಡ್ಬೊದು ಯಾವ ರೀತಿ ಬೇಕಾದ್ರೂನು ನಾವು ಈಗಂತೂ ಕ್ ಗ್ಯಾಸ್ ಸ್ಟೋವ್ಗಳೂ ಎಲ್ಲಾ ಬಂದಿರೋದರಿಂದ ನಾವು ಎಷ್ಟು ಜನಕ್ಕೆ ಬೇಕಾದ್ರೂನು ಮಾಡ್ಬೋದು ನೂರು ಜನಕ್ಕೆ ಬೇಕಾದರೂ ನಾನು ಅಡಿಗೆ ಮಾಡಿ ಬೇ ಬೇಗ ಒಂದು ಮೂರು ಗಂಟೆ ಟೈಮ್ ಟೈಮ್ ಕೊಟ್ರೆ ನನಗೆ ಅಡಿಗೆನ ರೆಡಿ ಮಾಡಿ ಕೊಟ್ಬಿಡ್ತೀನಿ ಒಂದು ತಿಳಿಸಾರು ಅನ್ನ ಒಂದು ಸೈಡ್ ಡಿಶ್ಶಿಗೆ ಪಲ್ಯಗಳು ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲಾನು ಅವಾಗ್ಲೆನೆ ಎಲ್ಲಾ ರೆಡಿ ಮಾಡಿ ಕೊಟ್ಬಿಡ್ತಿವಿ ಒಂದು ಪಲಾವು ಅಥವಾ ಚಿತ್ರನ್ನ ಪುಳಿಯೋಗ್ರೆ ಅಂತದೆಲ್ಲಾ ಮಾಡ್ತಿವಿ ಅದ್ರಲ್ಲಿ ಮೂರಲ್ಲಿ ಒಂದು ಮಾಡ್ತೀವಿ ಅನ್ನ ರಸ ಮಾಡ್ತೀವಿ ಅನ್ನ ಮಜ್ಜಿಗೆ ರೆಡಿ ಮಾಡ್ತೀವಿ ಇದೆಲ್ಲಾ ಮಾಡಿಬಿಟ್ಟು ಇದು ಮಾಡ್ತೀವಿ ನಾನ್ ವೆಜ್ ಆದರೆ ಒಂದು ಫ್ರೈ ಬಿರಿಯಾನಿ ಮತ್ತು ಮಟನ್ ಸಾರು ಮುದ್ದೆ ಈಗಂತೂ ಎಲ್ಲಾರೂ ಇಡ್ಲಿ ಬೇಕುಂತ ಹೇಳ್ತರೆ ಊಟಕ್ಕೆ ಅದು ಟ್ರಡಿಷ್ನಲ್ ಆಗಿಬಿಟ್ಟಿದೆ ಇಡ್ಲಿ ಮಾಡ್ತೀವಿ ಅದ್ರ ಜೊತೆಗೆ ಕಬಾಬು ನಾ ಕಬಾಬು ಇರಲೇ ಬೇಕಾಗುತ್ತೆ ಆಮೇಲೆ ಬೋಟಿ ಫ್ರೈ ಮಾಡ್ತೀವಿ ಅದುನೆಲ್ಲಾನು ಬೇಗ ಬೇಗ ಒಂದೊಂದು ಒಂದಿಬ್ಬರು ಮೂರು ಜನ ಸೇರ್ಕೊಂತಿವಿ ಒಬ್ಬೊಬ್ಬರು ಒಬ್ಬರು ನಿಂತ್ಕೊಂಡು ಮೇಲ್ಗಡೆ ಗೈಡ್ ಮಾಡ್ತೀವಿ ಯಾವ ಯಾವ್ದು ಯಾವ ಯಾವ ರೀತಿ ಮಾಡಬೇಕು ಅಂತಾ ಒಬ್ಬರು ಗೈಡ್ ಮಾಡಿಕೊಂಡು ಎಲ್ಲಾನು ಬೇಗ ಬೇಗ ಬೇಗ ಮಾಡ್ಕೊಂಡು ಬಿಡ್ತೀವಿ ಮಾಡೋದು ಕಷ್ಟ ಆಗಲ್ಲ ನಾವ್ ಹೆಲ್ಪಿಗೆ ಯಾರಾದರೂ ಒಬ್ಬರು ಇಬ್ ಇಬ್ಬರು ಮೂರು ಜನ ಇದ್ಬುಟ್ರೆ ಕಷ್ಟ ಆಗಲ್ಲ ಹಿಂದಿನ ದಿನ ರಾತ್ರಿ ಎಲ್ಲ ರೆಡಿ ಮಾಡಿಕೊಳ್ಳೊದ್ರಿಂದ ಬೆಳಗ್ಗೆ ನಮಗೆ ಯಾವ ತೊಂದ್ರೆ ಆಗಲ್ಲ ಈಗಂತೂ ಗ್ಯಾಸ್ ಇರೋದರಿಂದ ಮೊದಲಾದ್ರೆ ಒಲೆಗಳಲ್ಲೆ ಆ ಸೌದೆ ಒಲೆಗಳಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ಈಗ ಈ ಗ್ಯಾಸ್ ಸ್ಟೌವ್ಗಳು ಬಂದಿರೋದರಿಂದ ಮಾಡೋದು ಅಡಿಗೆ ಮಾಡೋದು ಕಷ್ಟ ಅಲ್ಲ ನೂರು ಜನಕ್ಕೆ ಆರಾಮಾಗಿ ಅಡಿಗೆ ಮಾಡಿ ಮೂರವರ್ ಬೇಕು ಅಷ್ಟೇ ಮಿನಿಮಮ್ ಯಾವುದಾದ್ರೂ ಆಗಲೀ ನಾನ್ ವೆಜ್ ಆದರು ಆಗಲಿ ವೆಜ್ ಆದರು ಆಗಲಿ ಮೂರವರ್ ಟೈಮ್ ಕೊಟ್ಟರೆ ನೂರು ಜನಕ್ಕೆ ಆರಾಮಗ್ ಅಡಿಗೆ ಮಾಡ್ಬೊದು ಅಷ್ಟು ಚೆನ್ನಾಗೇ ಅಭ್ಯಾಸ ಆಗಿದೆ ಎಲ್ಲ ನಮ್ಗಂತುನು ಕಿಟ್ಟಿ ಪಾರ್ಟಿಗಳು ಅದೆಲ್ಲಾ ಮಾಡಿ ಮಾಡಿ ಮಾಡಿ ನಮಗೆ ಚೆನ್ನಾಗಿ ಮನೇಲಿ ಒಂದು ಐವತ್ತು ಜನಕ್ಕಾದ್ರೂ ಅಡಿಗೆ ಮಾ ಐವತ್ತು ಜನ ನೂರು ಜನಕ್ಕೆ ನಮಗೆ ಕಷ್ಟ ಅಲ್ಲ ಈಸಿಯಾಗಿ ಅಡಿಗೆ ಮಾಡಾಕೋದು ಅಭ್ಯಾಸ ಆಗೋಗಿದೆ ಬೆ ಇಬ್ಬರು ಮೂರು ಜನ ಇದ್ದರೆ ಅಂತೂ ನಮಗೆ ಏನೂ ಗೊತ್ತಾಗಲ್ಲ ಅಡಿಗೆ ಮಾಡಿದ್ದು ಮಾ ಹೇಗೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಂತೀವಿ ಆದರೆ ರಾತ್ರಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡರೆ ಏನು ಬೆಳಗ್ಗೆ ಎದ್ದು ಮಾಡೋದು ಏನು ತೊಂದ್ರೆ ಅಲ್ಲ ಆರಾಮಾಗಿ ಎಷ್ಟು ಜನಕ್ಕೆ ಬೇಕಾದರೂ ಅಡಿಗೆ ಮಾಡ್ಬೊದು ಹೇಗಾದ್ರೂ ಮಾಡ್ಬೊದು ಈಗಂತೂ ಕ್ಯಾಟ್ರಿಂಗ್ ಬಂದಿರೋದರಿಂದ ಮನೆಯಲ್ಲಿ ಮಾಡೋದು ಕಡಿಮೆ ಆದರೆ ನಾನು ಮಾತ್ರ ನೂರು ಜನ್ದೊರ್ಗುನು ಕ್ಯಾಟ್ರಿಂಗ್ ಕೊಡಲ್ಲ ನಾನೇ ಮಾಡ್ತಿನಿ ಅದು ತುಂಬ ಚೆನ್ನಾಗ್ ನನಗೆ ಅಭ್ಯಾಸ ಆಗೋಗಿದೆ ಹೇಗೆ ಬೇಕಾದ್ರು ಯಾವ್ದು ಬೇಕಾದ್ರು ನಾನ್ ವೆಜ್ ಬೇಕಾದರು ಮಾಡ್ತಿನಿ ವೆಜ್ ಬೇಕಾದರು ಮಾಡ್ತಿನಿ ತುಂಬ ಚೆನ್ನಾಗಿ ಅಭ್ಯಾಸ ಆಗೋಗಿದೆ ಥ್ಯಾಂಕ್ ಯೂ